ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ಬೋದು ಕೆಲವು ವರ್ಷಗಳ ಹಿಂದೆ ಹಲವಾರು ಕವಿಗಳು ಸಾಹಿತಿಗಳೆಲ್ಲ ಕನ್ನಡವನ್ನು ಕಟ್ಲಿಕ್ಕೆ ಕನ್ನಡವನ್ನು ಕನ್ನಡ ಭಾಷೆಯನ್ನು ಎತ್ತಿ ಹಿಡಿಯಲಿಕ್ಕೆ ಎಷ್ಟೆಲ್ಲ ಶ್ರಮ ಪಟ್ಟಿದ್ರು ಅಂತ ಕುವೆಂಪು ಆಗಿರ್ಬೋದು ಬೇಂದ್ರೆ ಆಗಿರ್ಬೋದು ಅನಂತ ಸ್ವಾಮಿ ಆಗಿರ್ಬೋದು ಹೀಗೆ ಸಾವಿರಾರು ಜನ ಲೇಖಕರು ಸಾವಿರಾರು ಜನ ಕನ್ನಡ ಪ್ರೇಮಿಗಳು ಕನ್ನಡದ ಬಗ್ಗೆ ಹಲ್ವಾರು ಅಭಿಮಾನವನ್ನು ಇಟ್ಕೊಂಡಿದ್ರು ಅದ್ರಲ್ಲಿ ಹೇಳ್ತಾ ಹೋದ್ರೆ ಹಲ್ವಾರು ಬರಹಗಾರರು ಇದ್ದಾರೆ ಅವರ ಅವ್ರಷ್ಟರಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಗೆಯಿಂದ ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಪೂರ್ಣಚಂದ್ರ ತೇಜಸ್ವಿಯವರು ಅವರು ಕುವೆಂಪು ಅವ್ರ ಮಗ ಕುವೆಂಪು ಅವ್ರ ಮಗ ಅನ್ನೋ ಒಂದೇ ಒಂದು ಉದ್ದೇಶ ಅಲ್ಲ ಆದರೆ ಅವರು ಪೂರ್ಣಚಂದ್ರ ತೇಜಸ್ವಿಯವರ ಬರವಣೆ ಬರವಣಿಗೆ ಆಗಿರಲಿ ಈಗ ನಾವು ಸಾಮಾನ್ಯವಾಗಿ ಏನೇ ಬರವಣಿಗೆ ಆದರೆ ನಾವು ಅದನ್ನ ಬರವಣಿಗೆ ರೂಪ್ದಲ್ಲಿ ಬರಿಬೋದು ಆದರೆ ಆ ಬರೆದಿರೋ ರೀತಿಯಲ್ಲಿ ನಾವು ಜೀವನ ಮಾಡೋದು ತುಂಬ ಕಷ್ಟ ಅದನ್ನು ನಾವು ಅಳ್ವಡಿಸ್ಕೊಳೋದು ಕೂಡ ತುಂಬ ಕಷ್ಟ ಪೂರ್ಣಚಂದ್ರ ತೇಜಸ್ವಿಯವರು ಆ ಬರವಣಿಗೆಯನ್ನು ಬರೆಯೋದಲ್ದಲೆ ಅದನ್ನು ಅಳವಡಿಸ್ಕೊಂಡಿದಾರೆ ಕೂಡ ಅವ್ರು ಅಳವಡಿಸ್ಕೊಂಡಿರೋದನ್ನು ಕೂಡ ಬರೆದಿರೋದು ಹೊಯ್ ಬರೆದಿರೋ ಇತಿಹಾಸ ಕೂಡ ಇದೆ ಈಗ ಅವರಲ್ಲಿ ನಾವು ಮೆಚ್ಚುಗೆ ಪಡ್ಬೋದಾದಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ ಸಾವಿರಾರು ವಿಷ್ಯಗಳು ಇದೆ ಅವರು ಬಗ್ಗೆ ಮೆಚ್ಚುಗೆ ಪಡಿ ಪಡಬೇಕಾಗಿರೋ ವಿಷ್ಯಗಳು ಈಗ ಒಂದು ಉದಾಹರಣೆ ನಾವು ಹೇಳೋದಾದರೆ ಕೆಲವು ಕೆಲವು ಕವಿಗಳು ಅವ್ರ ಬಗ್ಗೆ ಆಗಲಿ ಅಥ್ವ ಅವರು ನೋಡಿರುವ ಘಟನೆಗಳ ಬಗ್ಗೆ ಆಗಲಿ ಏನಾದ್ರು ಹೇಳಿದಾರೆ ಅಂದರೆ ಕೆಲವೊಂದು ಘಟನೆಗಳನ್ನ ಅವರು ನೆಜ್ ನೈಜವಾಗಿ ಅದು ಅಲ್ಲಿ ನಿಜವಾಗ್ಲು ಏನು ನಡೆದಿದೆ ಅನ್ನೋದನ್ನ ಕರೆಕ್ಟಾಗ್ ಅದೇ ಪದಗಳ್ನ ಬಳಸಿ ಹೇಳೋದಿಕ್ಕೆ ಆಗೋಲ್ಲ ಕೆಲವೊಂದು ಪದಗಳ್ನ ನಾಜೂಕಾಗಿ ಬಳಸ್ತಾರೆ ಆದರೆ ಪೂರ್ಣಚಂದ್ರ ತೇಜಸ್ವಿ ಅವರು ನಾವೂ ಸಾಮಾನ್ಯವಾಗಿ ಈಗ ಉದಾಹರಣೆಯಾಗಿ ತಗೋಳೋದಾದರೆ ಅಬಚೂರಿನ ಪೋಸ್ಟ್ ಆಫೀಸ್ ತಗೋಬೋದು ಅದರಲ್ಲಿ ಘಟನೆ ಹೇಗ್ ನಡೆದಿದೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಬರೆದಿದಾರೆ ಅಲ್ಲಿ ಬಳಸುವಂಥ ಪದಗಳಾಗಲಿ ಅಲ್ಲಿ ಬಳಸುವಂತಹ ಮಾತುಗಳಾಗಲಿ ನಾವು ಸಾಮಾನ್ಯವಾಗಿ ನಮಗ್ ಅದ್ನ ಓದಿದ ತಕ್ಷಣ ಗೊತ್ತಾಗುತ್ತೆ ಖಂಡಿತವಾಗಲೂ ಇದು ನಿಜವಾಗಿ ನೈಜವಾಗಿ ನಡೆದಿದೆ ಅವರು ಕೇ ಕೊನೆ ಪಕ್ಷ ಅವರು ಕಲ್ಪನೆ ಆಧಾರಿತವಾಗಿ ಬರ್ದಿದ್ರೂ ನಮಗ್ ಅನಿಸುತ್ತೆ ಅವರು ನಿಜವಾಗ್ಲು ನಡೆದಿರೋ ಘಟನೆಯನ್ನೇ ಬರೆದಿದಾರೆನೋ ಅಂತ ಆ ಬರವಣಿಗೆ ಅವರು ಅವರಲ್ಲಿ ಅಷ್ಟು ನೈಜತೆಯನ್ನು ಕೂಡಿರುತ್ತೆ ಅಂತ ನಾವು ಹೇಳ್ಬೋದು ಅವ್ರನ್ನ ಮೆಚ್ಚುಗೆ ಪಡೋದಕ್ಕೇ ಇನ್ನೊಂದು ಕಾರಣ ಅಂದರೆ ಅವರ ನೇರ ನುಡಿ ಏನೇ ಯಾವುದೇ ವಿಷ್ಯವನ್ನು ಆಗಲಿ ಕುವೆಂಪು ಅವ್ರ ಕುವೆಂಪು ಅವರು ಅಂತ ಬಂದಾಗ ಸ್ವಲ್ಪ ನಯ ನಾಜೂಕು ಅಂತೆಲ್ಲಾ ನಮ್ಮ ಮೈಂಡ್ ಸೆಟ್ ಬರುತ್ತೆ ಆದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಯಾವುದೇ ಒಂದು ವಿಷ್ಯವನ್ನು ಆಗಲಿ ನೇರವಾಗಿ ಹೇಳುವಂಥವ್ರು ಹಾಗಾಗಿ ಅವರು ಯಾವುದೇ ವಿಷ್ಯವನ್ನು ನೇರವಾಗಿ ಹೇಳ್ತಾರೆ ಅನ್ನೋ ಕಾರಣ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೋದು ಆ ಬರಹಗಾರರ ಪುಸ್ತಕಗಳು ನನಗೆ ಅವರು ತೇಜಸ್ವಿಯವರು ಬರ್ದಿರುವಂಥ ಪುಸ್ತಕಗಳು ಯಾವ್ದು ಇಷ್ಟ ಆಯಿತಂದರೆ ಅಣ್ಣನ ನೆನಪು ಇದೆಯಲ್ಲ ಆ ಪುಸ್ತಕ ನನಗೆ ತುಂಬ ಇಷ್ಟ ಆಯಿತು ಅಮೇಲೆ ಈಗ ಅವರು ನಮಗೆ ವಿದ್ಯಾರ್ಥಿಗಳ್ ಆಗಿರೋದ್ರಿಂದ ಕೆಲವೊಮ್ಮೆ ನಾವು ಪಾಠಗಳಲ್ಲಿ ಓದುವಾಗ ಅಥ್ವ ಸಿಲಬಸ್ ಅಂತ ಬಂದಾಗ ಆ ಕವಿಗಳು ಬಗ್ಗೆ ನಾವು ಓದ್ತಿವಲ್ಲ ಆವಾಗ ನಮಗ್ ಇನ್ನು ಪ್ರೇರಣೆ ಪ್ರೇರೇಪಣೆ ಜಾಸ್ತಿಯಾಗುತ್ತೆ ನಾವು ಅಬಚೂರಿನ ಪೋಸ್ಟ್ ಆಫೀಸ್ ಆಗಿರ್ಬೋದು ಕೃಷ್ಣೇಗೌಡರ ಆನೆ ಆಗಿರ್ಬೋದು ಇವೆಲ್ಲಾ ದೈತ್ಯ ಕತೆಗಳು ಇವೆಲ್ಲಾ ನಮಗೆ ತುಂಬ ಸ್ಫೂರ್ತಿಯನ್ನು ಮಾದರಿಯನ್ನು ನೀಡುವಂಥದ್ದಾಗಿರುತ್ತೆ ಆದ್ರಿಂದ ಅವ್ರ ಬರವಣಿಗೆಯಲ್ಲಿ ನಾವು ನೈಜತೆಯನ್ನು ಹೆಚ್ಚು ಕಾಣೋದ್ರಿಂದ ಅವ್ರು ಬರವಣಿಗೆಯನ್ನು ನಾವು ಮೆಚ್ಚುತ್ತೀವಿ ಒಬ್ಬ ವ್ಯಕ್ತಿಯಾಗಿ ನಾವು ವ್ಯಕ್ತಿಯಲ್ಲಿ ಏನು ಇಷ್ಟ ಪಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವನ್ನ ತಾನು ಬರವಣಿಗೆಯಲ್ಲಿ ಬರೆಯೋದ್ ಅಲ್ದಲೇ ಬೇರೆಯೋರಿಗೆ ಪ್ರೇರೇಪಣೆ ಮಾಡೋದಲ್ದಲೆ ಅದರ ಆ ವಿಷಯಗಳನ್ನ ನಮ್ಮಲ್ಲಿ ರೂಢಿಸಿಕೊಳ್ತಾರಲ್ಲ ಆ ಒಂದು ವ್ಯಕ್ತಿತ್ವ ನಮಗೆ ತುಂಬ ಇಷ್ಟ ಆಗುತ್ತೆ